ಯಾ ಯಾ ಹೆಸ್ರು ಯಾವ್ದುರಿ ನಿಮ್ಮ ಹೆಸ್ರು ಏನು ಐಯ್ತಲ್ರಿ ಅದೇರಿ ಹಾಂ ಕಾಂಟ್ರಾಕ್ಟರ್ ನೋಡ್ರಿ ನಾವು ಪ್ರಕಾಶ್ ರಿ

ಹ್ಞೂಂ ರಿ ಅದೇ ನೆನ್ನೆ ಮಿಸ್ ಕಾಲ್ ಕೊಟ್ಟಿದ್ದೇವಲ್ಲ ನೀವೇ ರಿ ಅದೇ ಅದು ರಿ ನಾನು ನೋಡಿದ್ದೆ ರಿ ರಾತ್ರಿ ಬಟ್ ರಾತ್ರಿ ಭಾಳ ಸ್ವಲ್ಪ ಲೇಟ್ ಆಗಿ ಬಂದಿತ್ತಲ್ಲ ಹಂಗಾಗಿ ಮಾಡಿದ್ದಿಲ್ಲ ಕಾಲ ನೋಡ್ತೀವಿ ಸೈಜ್ ಮೇಲೆ ಆಗುತ್ತೆ ರಿ ಅದು ನಿಮ್ಗೆ ಯಾವ ಸೈಜ್ ಬೇಕು ರಿ ಹಾಂ ಹಾಂ ಕೆಳಗೆ ಮನೆ ಐಯ್ತಿ ಮ್ಯಾಲ ಶ್ಟೋರೇಜ್ಗೇನ್ರಿ ಹಾಂ ಹಾಂ ಎಷ್ಟು ಎಷ್ಟು ರೂಮ್ ರಿ ಎರ್ಡೇನು ಒಂದು ನಾವು ಅದೇ ರಿ ನಿಮ್ಗೆ ಎಷ್ಟು ದಿನದಾಗೆ ಹೆಂಗೆ ಸ್ಪೀಡಾಗಂದು ವರ್ಕರ್ಸ್ ಎಲ್ಲ ನಾವು ಕರ್ಕೊಂಡು ನಾವು ಮಿನಿಮಮ್ ಅಂದ್ರೆ ಒಂದು ಆರು ಜನ ನೋಡ್ರಿ ಆರು ಮಂದಿ ಕರ್ಕೊಂಬರ್ತೇವೆ ರಿ ಒಂದು ನಲ್ವತ್ತು ನಲ್ವತೈದು ದಿನದಾಗ ಮುಗಿಸ್ತೇವೆ ಅದು ಅದು ರಿ ನೋಡ್ತೀರಿ ರೇಟ್ ಫಿಕ್ಸ್ ಮಾಡಿ ಮುಂದಿನ ಕೆಲಸ ನಾವು ನೋಡ್ತೇವೆ ರಿ ಇಲ್ಲಿಲ್ರಿ ನಮ್ದೇನು ಗುತ್ತಿಗೆತೊಂತೀವ್ರಿ ನಾವು

ಹಾಂ ಹಾಂ ಯಾವ ಯಾವೂರುರಿ ನಿಮ್ದು

ಜಯ ನಗರ ಹಾಂ ಹಾಂ ಯಾವಾಗ ಬರೋದು ರಿ ನೋಡೋಕ್ಕೆ ಹಾಂ ಭಾನ್ವಾರ ರಿ ಭಾನುವಾರ ಭಾನುವಾರ ಆಗೊಲ್ಲ ರಿ ನಮ್ಗೆ ಸ್ವಲ್ಪ ಕೆಲಸ ಐತಿ ಬುಧ್ವಾರ ಬರ್ತೇನೆ ನೋಡ್ರಿ ಸಾಯಂಕಾಲ ಹಾ ರಿ ಸಾಯಂಕಾಲ ಬುಧ್ವಾರ ಅಲ್ಲ ಸರ್ ಆರರಿಂದ ಹತ್ತು ಗಂಟೆಯೊಳಗೆ ಬರ್ತೀರಿ ರಾತ್ರಿ ಸಾಯಂಕಾಲ ಹೋಕ್ಯೆಂತೀವಿನ್ನೂ ಹ್ಞೂ ಅಲ್ಲಲ್ಲ ರಿ ಅಲ್ಲಿ ಮತ್ತೆ ಕಾಂಟ್ರಾಕ್ಟ್ ಹೆಂಗ ಹೆಂಗ ಯೆಂಡಿಲ್ಲಿ ಕಟ್ಟೋದಾ ಸಿಮೆಂಟ ಕಟ್ಟೋಣ ಏನು ಕಲ್ಲಿಂದ ಕಟ್ಟೋದ ಯಾವುದು